ಉದ್ಯೋಗ ಕಚೇರಿಯಲ್ಲಿ ಎದುರಾಗುವ ಸಂಘರ್ಷಗಳು ಅಂದರೆ ನಾವು ಮಾಡುವ ಕೆಲಸದಲ್ಲಿ ಅಥವ ನಾವು ಮಾಡುತ್ತಿರುವ ಯಾವುದೇ ಕೆಲಸ ಆಗಿರಲಿ ನಾವು ಅಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಇರ್ತೀವಿ ಆ ಕೆಲಸ ಬೇಗ ಬೇಗ ಆಗಿಲ್ಲ ಅಂದರೂ ಅದು ಇನ್ನೊಂದು ದಿವ್ಸಕ್ಕೆ ಮುಂದುವರಿತಾ ಇರುತ್ತೆ ಹಾಗಾಗಿ ಅಲ್ಲಿ ದೇ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಅಂದ್ರೆ ಇವಾಗ ಮಾಡೋಣ ನಾಳೆ ಮಾಡೋಣ ಮತ್ತೆ ಮಾಡೋಣ ಎಂಬ ಎಂಬೋದಾಗಿ ಚಿಂತೆ ಮಾಡ್ಕೊಂಡು ಇರ್ತೀವಿ ಅವಾಗ ಸಮಸ್ಯೆಗಳು ಇನ್ನೂ ಹೆಚ್ಚಾಗಿ ಎದುರಾಗ್ತಾ ಇರುತ್ತೆ ಕಂಪ್ನಿಯಲ್ಲಿ ಅವರು ಕೇಳ್ತಾ ಇರ್ತಾರೆ ಯಾಕಮ್ಮ ಈ ಥರ ಮಾಡ್ತೀರಾ ಯಾಕೆ ಈ ಥರ ಸಮಸ್ಯೆಗಳು ಎದ್ರು ಎದ್ರು ಹಾಕ್ಕೊಳ್ತೀರಾ ಆ ಟೇಮ್ ಟೇಮ್ಗೆ ನೀವು ಕೆಲಸ ಮಾಡಿದರೆ ನಿಮಗೆ ಯಾವುದೇ ಆಗಲಿ ಕಷ್ಟ ಕಷ್ಟವಾಗಿ ಮಾ ಕೆಲಸ ಇರುವುದಿಲ್ಲ ಅದರಿಂದ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇರ್ತವೆ